ಹೌದು ಮಾತಾಡೋದು ಹೇಳಿ ಎಂಥ ಬೇಕು ನಿಮಗೆ ಹೌದು

ಅದಕ್ಕೆ ನಿಮ್ಮದು ಒಂದು ಆಧಾರ್ ಕಾರ್ಡ್ ಬೇಕೇ ಬೇಕು ಒಂದು ಆಧಾರ್ ಕಾರ್ಡ್ ಬೇಕಿತ್ತು ಮತ್ತೆ ಮತ್ತೆ ನಿಮ್ಮದು ಪ್ರಾಯವೆಷ್ಟು ಈಗ ಹ್ಞೂ ಹ್ಞೂ ನೀವು ಎಲ್ಲಿಂದ ಮಾತಾಡೋದು ಈಗ ಕಾಪುವಿಂದ ಮಾತಾಡೋದು ಹಾಗಾದರೆ ಒಂದು ಒಂದು ಕೆಲಸ ಮಾಡಿ ನಿಮ್ಮದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅದು ಇದು ಇದೆ ವೇಲಿಡ್ ಉಂಟಾ ಅದು ಆಧಾರ್ ಕಾರ್ಡ್ ವ್ಯಾಲಿಡ್ ಅದು ಸರಿ ಉಂಟಲ್ಲ ಆಧಾರ್ ಕಾರ್ಡ್ ಎಲ್ಲ ಹಾಂ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ನಮಗೆ ಇಲ್ಲ ಹೆಸರು ಒಂದೇ ಲೆಕ್ಕ ಹಾಕಬೇಕು ಎಲ್ಲ ಇದರಲ್ಲಿ ಒಂದೇ ಒಂದೇ ಹೆಸರಿರಬೇಕು ಬೇರೆ ಬೇರೆ ಹೆಸರಿದ್ದರೆ ನಮಗೆ ಆಗೋದಿಲ್ಲ ಅದು ಒಂದೇ ಹೆಸರಿದ್ದು ಒಂದು ಆಧಾರ್ ಕಾರ್ಡ್ ಇದ್ದರೆ ಒಂದು ಆಧಾರ್ ಕಾರ್ಡ್ ತರಬೇಕು ಮತ್ತು ನಾವು ಒಂದು ಫಾಮ್ ಕೊಡ್ತೇವೆ ಆ ಫಾಮ್ ನೀವು ಫಿಲ್ ಮಾಡಬೇಕು ಫಿಲ್ ಮಾಡಿ ಸಿಗ್ನೇಚರ್ ಮಾಡಿ ನಮಗೆ ಕೊಡಬೇಕು ಆದ ಮೇಲೆ ಅದು ನಾವು ನಾವು ಮೂರು ದಿವಸ ಹೋಗ್ತೇವೆ ನಾಲ್ಕು ದಿವಸ ಹೋಗಿ ಆದಮೇಲೆ ನಿಮಗೆ ಎಪ್ರುವಲ್ ಬರ್ತದೆ ಎಪ್ರುವಲ್ ಬಂದು ನಿಮಗೆ ಓ ಟಿ ಪಿ ಬರ್ಬೋದು ಎಪ್ರುವಲ್ ಬರ್ಬೋದು ಫೋನ್ ಬರ್ಬೋದು ಫೋನ್ ಬಂದರೆ ನೀವು ಎಕ್ಸೆಪ್ಟ್ ಮಾಡಿದರೆ ಸಾಕು ಅದಕ್ಕೆ ಎಕ್ಸೆಪ್ಟ್ ಮಾಡಿದರೆ ನಿಮಗೆ ಮೆಂಬರ್ಶಿಪಿ ಶ್ಟಾಟ್ ಆಗ್ತದೆ ಇಲ್ಲದಿದ್ದರೆ ನಿಮಗೆ ಎಲ್ಲ ರೆಕಾರ್ಡ್ ಒಳ್ಳೆದಿದ್ದರೆ ನಾವು ವೇರಿಫೈ ಮಾಡ್ತೇವೆ ಮಾಡಿ ಮಾಡಿಯೇ ನಾವು ಕ್ಯಾಂಡಿಡೇಟ್ ತೆಗೆದುಕೊಳ್ಳೋದು ಆಫೀಸ ಉಡುಪಿಯಲ್ಲಿ ಹ್ಞೂ ಹ್ಞೂ ಆಯಿತು ಬರ್ತೀರಿ ನೀವು ಆಯಿತು ನಾನು ವೇಟ್ ಮಾಡ್ತೇನೆ ಇಲ್ಲೇ